ನಾನು ಯಾವುದೇ ವಿಗ್ರಹಗಳನ್ನು ರಚಿಸಿಲ್ಲ ಈವರೆಗೂ ಅದು ಯಾವ ಆ ಥರ ಯಾವುದೇ ಮಾಹಿತಿ ನನಗೆ ಕಂಡು ಬಂದಿಲ್ಲ ಹಾಗೆಯೇ ಗ ಉದಾಹರಣೆಗೆ ಹೇಳುವುದಾದರೆ ಗಣೇಶ ವಿಗ್ರಹವು ಜೇಡಿಮಣ್ಣಿನಿಂದ ಮಾಡುತ್ತಾರೆ ಈ ವಿಗ್ರಹವನ್ನು ಮಾಡುವಾಗ ಮಣ್ಣು ಚೆನ್ನಾಗಿದ್ದರೆ ಚೆನ್ನಾಗಿ ವಿಗ್ರಹವನ್ನು ಮಾಡಬಹುದು ಇಲ್ಲವಾದಲ್ಲಿ ಯಾವುದೇ ವಿಗ್ರಹವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಮತ್ತ್ ಆ ಗಣೇಶ ವಿಗ್ರಹ ಹಾಗೇ ಇನ್ನೂ ಮುಂತಾದ ವಿಗ್ರಹಗಳನ್ನು ಮತ್ತು ಕೃತಿಗಳನ್ನು ಕಲಾಕೃತಿಗಳನ್ನು ರಚಿಸುವವರು ಹೆಚ್ಚಿನ ಕಷ್ಟವನ್ನು ಉಂಟು ಪಡುತ್ತಾರೆ ಏಕೆಂದರೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ಒಳ್ಳೆಯ ರೀತಿಯಲ್ಲಿದ್ದರೆ ಯಾವುದೇ ಕೆಲಸವನ್ನು ಚೆನ್ನಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಇಲ್ಲವಾದಲ್ಲಿ ಯಾವುದೇ ಕೆಲಸವೂ ಆಗುವುದಿಲ್ಲ ಹೀಗೆಯೇ ಕಲಾಕೃತಿಕಾರರು ಹೆಚ್ಚಿನದಾಗಿ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ